ಹಾಂ ಮೊಬೈಲ್ ಅಂಗಡಿಯವ್ರನ್ರಿ ಹಾಂ ನಮ್ಗೊಂದು ಮೊಬೈಲ್ ಬೇಕಾಗಿತ್ತು ರೀ ಯಾವ ಯಾವ ಮೊಬೈಲಾ ಇದಾವ್ ರೀ

ಏನು ನಾವು ನಾವೇನು ಯಾವ ಯಾವ ರೀ ಯಾವ ಯಾವ ಸಟ್ ಹೆಂಗೆಂಗೆ ಏನೇನು ರೇಟ್ ಇದಾರ್ ಸರ್ರ ಹಾಂ ಸರ್ ವಿವೊ ಐತಲ್ರಿ ವಿವೊ ಎಷ್ಟ್ರ ಮಟ್ಟ ಐತ್ರೀ ಲಾಸ್ಟ್ ರೇಟ ಹೌದಲ್ರಿ

ಹಾಂ ಹಾಂ ಮಂತ್ಲಿ ಮಂತ್ಲಿ ಮೇಲೆ ಕೊಡ್ತೀರೇನ್ರಿ ಫೋನ ಮಂತ್ಲಿ ಮಂತ್ಲಿ ಕಟ್ಕೋತ ಹೋಬೇಕ್ರೀ

ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ರೀ ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ರೀ ನಿಮ್ಮ ಶೋರೂಮ್ ಎಲ್ಲಿ ಬರುತ್ತೆ ರೀ ಮೊಬೈಲ್ ಶೋರೂಮ್ ಹೌದಾ ರೀ ಬಂದು ಬಂದೇವಂದ್ರೆ ಕೇಳ್ತೇವೆ